ಹೌದು ಕನ್ನಡ ಭಾಷೆಯನ್ನು ಭವಿಷ್ಯದಲ್ಲಿ ನಾನು ಎತ್ತಿ ಹಿಡಿಯುತ್ತೇನೆ ಮತ್ತು ಸಂರಕ್ಷಿಸುತ್ತೇನೆ ಎಂದು ನಾನು ಭಾವಿಸಿದ್ದೀನಿ ನಮ್ಮ ಒಂದು ಪ್ರದೇಶದಲ್ಲಿ ಕನ್ನಡವನ್ನು ಅತಿ ಹೆಚ್ಚಾಗಿ ಮಾತನಾಡಲು ಪ್ರೋತ್ಸಾಹಿಸಿದ್ದೇನೆ ಪ್ರತಿಯೊಬ್ಬರೂ ಕನ್ನಡದಲ್ಲಿ ಅನ್ಯ ಭಾಷಿಕರನ್ನು ಅವರ ಜೊತೆ ಒಂದು ಹಾವ ಭಾವ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ನಾನು ಜನರಿಗೆ ಪ್ರೋತ್ಸಾಹ ನೀಡುತ್ತೇನೆ ನಮ್ಮ ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ಎಲ್ಲರೂ ಕನ್ನಡದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು ಗಮನ ವಹಿಸಬೇಕು ಕನ್ನಡವನ್ನು ಉಳಿಸಿ ಬೆಳೆಸಿ ಕಟ್ಟುವ ಪ್ರಯತ್ನ ಕನ್ನಡಿಗರಿಂದಲೇ ಸಾಧ್ಯ ಬೇರೆ ಯಾವ ಭಾಷೆಗಳೂ ಈ ಪ್ರಯತ್ನ ಮಾಡಲು ಇಷ್ಟಪಡುವುದಿಲ್ಲ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರ್ದು ಭಾಷೆಯೇ ಅವರವ್ರಿಗೆ ಶ್ರೇಷ್ಠವಾದಂಥದ್ದು ನಮ್ಮ ಕನ್ನಡ ಭಾಷೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಲು ಮತ್ತು ಸಂರಕ್ಷಿಸಲು ದೃಢವಾಗಿ ನಿಲ್ಲಲು ನಾವು ಪ್ರಯತ್ನವನ್ನು ಪಡುತ್ತೀವಿ ನಾವು ಪಣವನ್ನು ಕಟ್ಟುತ್ತೇವೆ ಇನ್ನು ನಮ್ಮ ಕನ್ನಡದ ಬಗ್ಗೆ ಪ್ರಚಾರ ಅಂತಂದರೆ ಸೋಷಲ್ ಮೀಡ್ಯಾದಿಂದಾಗಿರ್ಬೋದು ಮತ್ತು ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು ನಮ್ಮ ಕನ್ನಡ ಬಗ್ಗೆ ನಮ್ಮ ಕನ್ನಡದ ಕವಿಗಳು ಹೇಗೆ ನಮ್ಮ ಕನ್ನಡದ ಕಂಪನ್ನು ಹರಡಿಸಿದ್ದಾರೆ ಜನರ ಮೂಲಕ ತಿಳಿಸುವುದರ ಮೂಲಕ ಚಲನಚಿತ್ರಗಳಲ್ಲಿ ಹೇಗೆ ಕನ್ನಡವನ್ನು ಉಳಿಸಿ ಬೆಳೆಸಲು ಡಾಕ್ಟರ್ ರಾಜ್ಕುಮಾರ್ ಅವರು ನಿರಂತರ ಒಂದು ಇದು ಮಾಡಿದ್ದಾರೆ ಎಲ್ಲವೂ ನಾವು ಜನರಿಗೆ ಅರಿವು ಮೂಡಿಸಿ ನಮ್ಮ ಕನ್ನಡವನ್ನು ಶಾಶ್ವತವಾಗಿ ಕನ್ನಡ ಕನ್ನಡ ನಾಡಿನಲ್ಲಿಯೇ ಅಲ್ಪಸಂಖ್ಯಾತ ಭಾಷೆ ಆಗದಿರಲಿ ಪ್ರಬಲವಾಗಿ ಬೆಳೆಯಲು ನಾವು ಪಣವನ್ನು ತೊಟ್ಟು ರಕ್ಷಿಸುತ್ತೇವೆ